ಐದು ಜನವರಿ ಎರಡು ಸಾವಿರದ ಐದು ಆರು ಫೆಬ್ರವರಿ ಎರಡು ಸಾವಿರದ ಹತ್ತು ಹತ್ತೊಂಬತ್ತು ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೆರಡು ಜುಲೈ ಎರಡು ಸಾವಿರದ ಇಪ್ಪತ್ಮೂರು ಹದಿನಾರು ಎಪ್ರಿಲ್ ಹತ್ತೊಂಬತ್ನೂರ ತೊಂಬತ್ನಾಲಕ್ಕು